ಹಲೋ ಹೇಳಿ ಹಾಂ ಹೌದು

ಹಾಂ ಹೇಳಿ ಮೇಡಮ್

ನಮ್ಮಲ್ಲಿ ನಮ್ಮಲ್ಲಿ ಇವಾಗ ಪ್ಯಾಸನ್ ಥರ ಬಂದಿದೆ ನಿಮಗೆ ಯಾವ ಪ್ರಾಡಕ್ಟ್ ಬೇಕಾದ್ರು ಕೊಡ್ತೀವಿ ಎಲ್ಲರ್ಗೂ ಇದೆ ಜಂಟ್ಸ್ ಆ್ಯಂಡ್ ಬಾಯ್ಸ್ ಎಲ್ಲರಿಗೂ ಇದೆ ಮ ಜಿ ಇತ್ತೀಚಿಗೆ ಬಂದಿದೆ ಹೊಸ ಪ್ಯಾಶನ್ ಆದರೆ ನಾನು ನಿಮ್ಗೆ ಇವಾಗ ಹಬ್ಬ ಅಲ್ಲವಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾಂ ಎಲ್ಲ ಥರದ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ಸಿಗುತ್ತೆ

ಹಾಂ ಸಿಗುತ್ತೆ ಹಾಂ ಓ ಹಾಂ ಓಕಿ ಮೇಡಮ್ ಸಿಗುತ್ತೆ ನಿಮಗೆ ಯಾವ ಥರದಾಗೆ ಬೇಕು

ಇವಾಗ ರೈಟ್ ಅಮೌಂಟಲ್ಲಿ ಕಡಿಮೇಲು ಇದೆ ಜಾಸ್ತಿನೂ ಇದೆ ನಿಮಗೆ ಏನು ಸಿಗುತ್ತೆ ಸೀರೆ ಬೇಕು ಆಂ ಸಿಗುತ್ತೆ ಹಾಂ ಸಿಗುತ್ತೆ ಅದು ಸಿಗುತ್ತೆ

ಹಾಂ ಸಿಗುತ್ತೆ ಹಾಂ ಓಕೆ ಮೇಡಮ್ ಬನ್ನಿ ನಮ್ಮ ಹತ್ತಿರ ಎಲ್ಲ